ನನ್ನ ನೆಚ್ಚಿನ ಗಾಯಕ ಅಂತ ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಏಕೆಂದರೆ ಅವರು ಎಲ್ಲ ಭಾಷೆಲ್ಲೂ ಹಾಡಿದಾರೆ ಆಮೇಲೆ ಯಾವ ನಾಯಕ ಮಾತಾಡ್ತಾರಲ್ಲ ಅದೇ ಥರ ಅವ್ರೂನು ಸಹಿತ ಹಾಡಿದಾರೆ ಆಮೇಲೆ ಎಲ್ಲೆಲ್ಲಿ ಧ್ವನಿ ಇಳಿಸ್ಬೇಕು ಮತ್ತು ಎಲ್ಲೆಲ್ಲಿ ಏರಿಸ್ಬೇಕು ಯಾವ ದುಃಖದಲ್ಲಿ ಹೆಂಗಿರ್ಬೇಕು ಮತ್ತು ದುಃಖದಲ್ಲಿ ಖುಷಿಯಲ್ಲಿ ಎಲ್ಲ ಥರನೂ ಅವರು ಹಾಡಿದಾರೆ ತುಂಬ ಚೆನ್ನಾಗಿ ಹಾಡ್ತಾರೆ ಅದಕ್ಕೋಸ್ಕರ ಅವರು ತುಂಬ ನೆಚ್ಚಿನ ನಾಯಕ